ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಲು ಭರಿಸುವ ಶುಲ್ಕ ಎಷ್ಟು ಅಂತ ಪ್ರಶ್ನೆ ನಮ್ಮ ಮಕ್ಕಳು ಈಗ ದೊಡ್ಡದಾಗಿ ಎಲ್ಲರೂ ಉದ್ಯೋಗದಲ್ಲಿದ್ದಾರೆ ಅವರು ಕಲಿತು ಸುಮಾರು ಹತ್ತು ಹದಿನೈದು ವರ್ಷ ಆಗಿದೆ ಆಗ ಶುಲ್ಕ ಎಂತ ಅಷ್ಟೊಂದು ಹೆಚ್ಚು ಇರಲಿಲ್ಲ ಪ್ರೈಮರಿ ಶಾಲೆಗೆ ನಮ್ಮ ಹತ್ತಿರದಲ್ಲೇ ಇಂಗ್ಲೀಷ್ ಮೀಡಿಯಮ್ ಶಾಲೆ ಇತ್ತು ಅಲ್ಲಿಗೆ ಮಕ್ಕಳನ್ನು ಕಳಿಸಿದ್ದು ಆಗ ಫೀಸ್ ಬರೀ ತಿಂಗಳಿಗೆ ಒಂದು ನಲ್ವತ್ತು ರೂಪಾಯಿ ಒಂದು ವರ್ಷ ಪ್ರಾರಂಭದಲ್ಲಿ ಒಂದು ಐ ನಾಲ್ಕ್ನೂರು ಐನೂರು ರೂಪಾಯಿ ಒಮ್ಮೆಗೆ ಕೊಡಲಿಕ್ಕೆ ಮತ್ತೆ ತಿಂಗಳು ತಿಂಗಳು ಟ್ಯೂಷನ್ ಫೀಸ್ ಅಂತ ನಲ್ವತ್ತು ರೂಪಾಯಿ ಇತ್ತು ಅಷ್ಟು ಕೊಡ್ತಾಯಿದ್ದೆವು ಈ ಮತ್ತೆ ಹೈಸ್ಕೂಲಿಗೆ ಆಗುವಾಗ ಸೆಕೆಂಡರಿ ಶಿಕ್ಷಣಕ್ಕೆ ಆಗುವಾಗ ಅದು ಸ್ವಲ್ಪ ಜಾಸ್ತಿಯಾಗಿದೆ ಸುಮಾರು ಸೈನ್ಸ್ ಎಜುಕೇಶನಿಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ವರ್ಷಕ್ಕೆ ಕಟ್ಟಲಿಕ್ಕೆ ಇತ್ತು ಮತ್ತೆ ಆರ್ಟ್ಸ್ಗೆ ಅಷ್ಟು ಶುಲ್ಕ ಇರುವುದಿಲ್ಲ ಸೈನ್ಸ್ಗೆ ಆಗುವಾಗ ಲ್ಯಾಬೊರೆಟ್ರಿಗೆ ಅಂತೆಲ್ಲ ಹೇಳಲಿಕ್ಕಿತ್ತು ಮತ್ತೆ ತಿಂಗಳು ತಿಂಗಳು ಟ್ಯೂಷನ್ ಫೀಸ್ ಅಂತ ಹೈ ಸ್ಕೂಲ್ ಕ್ವಾಲೆ ಹೈಸ್ಕೂಲ್ನಲ್ಲಿ ಇರಲಿಲ್ಲ ಮತ್ತೆ ವರ್ಷಕ್ಕೆ ಒಮ್ಮೆ ಕೊಟ್ಟರೆ ಆಯತು ಒಂದು ನಾಲ್ಕೈದು ಸಾವ್ರ ರೂಪಾಯಿ ಒಳಗೆ ಆಗ್ತಿತ್ತು ಸುಮಾರು ಹತ್ತು ಇಪ್ಪತ್ತು ವರ್ಷದ ಹಿಂದೆ ಅದು ಈಗ ತುಂಬ ಶುಲ್ಕ ಜಾಸ್ತಿಯಾಗಿದೆ ಇನ್ನೂ ಪದವಿ ತರಗತಿಗೆ ಹೋಗುವಾಗ ಸ್ವಲ್ಪ ಮತ್ತೂ ಜಾಸ್ತಿ ಆಗ ಸಾವಿರ ಕಟ್ಟಲೇ ಫೀಸು ಕಟ್ಟಿ ಕಟ್ಬೇಕಾಗ್ತಿತ್ತು ಒಬ್ಬ ಒಬ್ಬ ಇಬ್ಬರು ಸಹ ಇಂಜಿನಿಯರಿಂಗ್ ಕಲಿತದ್ದು ಅವರಿಗೆ ಸುಮಾರು ಹತ್ತು ಎಪ್ ಒಂದು ಲಕ್ಷದವರೆಗೆ ಒಂದು ಒಟ್ಟು ಅವರ ಕೋರ್ಸ್ ಮುಗಿಸಲಿಕ್ಕೆ ಒಂದೆರಡು ಲಕ್ಷದವರೆಗೆ ಫೀಸು ಆಗ್ತಿತ್ತು ಅಷ್ಟು ಕಟ್ಟಿದೆ ಈಗ ಇದೆಲ್ಲ ತುಂಬ ಆಗಿದೆ ಅದರ ನಾಲ್ಕು ಪಾಲು ಹೆಚ್ಚಾಗಿದೆ ಈ ಶಾಲೆಗಳಲ್ಲಿ ಪ್ರತಿ ವರ್ಷ ಇನ್ಫ್ರಾಸ್ಟ್ರಕ್ಚರಿಗೆ ಹೇಳಿ ತೊಗೊಳ್ತಾರೆ ಆದರೆ ಅದು ಅವರು ಎಷ್ಟು ಶಾಲೆಗಳನ್ನು ಇಂಪ್ರೂವ್ ಮಾಡಿದರು ಮತ್ತೂ ಮತ್ತು ಅದನ್ನು ತೊಗೊಳ್ಳೊದು ಅಷ್ಟೊಂದು ಸರಿಯಲ್ಲ ಅದಕ್ಕೆ ಆದರೆ ಅದನ್ನು ನಿಯಂತ್ರಿಸುವವರು ಯಾರು ಯಾರಿಲ್ಲ ಈ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಇರುವುದು ದೊಡ್ಡ ರಾಜಕಾರಣಿಗಳದ್ದೇ ಅವರ ಅದನ್ನು ಕಂಟ್ರೋಲ್ ನಿಯಂತ್ರಿಸಲಿಕ್ಕೆ ಪ್ರಯತ್ನಿಸೋದೆ ಇಲ್ಲ ಶುಲ್ಕ ತೊಗೊಳ್ಳೊದನ್ನು ಇದು ಸ್ವಲ್ಪ ಕಷ್ಟ ಆಗಿದೆ ಇದು ಬಡವರಿಗೆ ಮೇಲ್ಮಟ್ಟ ಉನ್ನತ ಶಿಕ್ಷಣವನ್ನು ಪಡೆಯೋದು ತುಂಬ ಕಷ್ಟ ಆಗಿದೆ ಮುಖ್ಯವಾಗಿ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗಬೇಕು ಅಂತಿದ್ದರೆ ಲಕ್ಷಗಟ್ಟಲೆ ಹಣ ಕೊಡಬೇಕಾಗ್ತದೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕೆ ಕೋಟಿವರೆಗೂ ಹೋಗೋದುಂಟು ಇದು ಸ್ವಲ್ಪ ಪ್ರೊ ಬಡವರಿಗೆ ಕಷ್ಟ ಇದನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಸರಕಾರ ಪ್ರಯತ್ನಿಸಬೇಕು ಸರಕಾರವೇ ಉತ್ತಮ ಶಿಕ್ಷಣ ಸಂಸ್ಥೆಗಳನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಸರಕಾರವೇ ನಡೆಸಲಿಕ್ಕೆ ಪ್ರಯತ್ನಿಸಬೇಕು ಆದಷ್ಟು ಉತ್ತಮ ಶಿಕ್ಷಣ ಸಿಗುವಂತಹ ಸಂಸ್ಥೆಗಳನ್ನು ಕಟ್ಟಿದ್ದರೆ ಒಳ್ಳೆಯದು